ನಮ್ಮ ಈ ಕಡೆಯಲ್ಲಿ ಹೆಚ್ಚಾಗಿ ಮಲ್ಲಿಗೆಯನ್ನು ನಾವು ಬೆಳೆಸ್ತೇವೆ ಮಲ್ಲಿಗೆಯನ್ನು ಮಲ್ಲಿಗೆಯ ಗುಣಮಟ್ಟವನ್ನು ನಾವು ಒಂದು ಮಲ್ಲಿಗೆ ಜಾಸ್ತಿ ಆಗಲಿಕ್ಕೆ ನಾವು ಹೆಚ್ಚಾಗಿ ಹಟ್ಟಿಗೊಬ್ಬರವನ್ನು ಉಪಯೋಗಿಸ್ತೇವೆ ಹಟ್ಟಿ ಗೊಬ್ಬರವನ್ನು ಉಪಯೋಗಿಸಿದರೆ ಅದರಲ್ಲಿ ಯಾವುದೇ ತರಹದ ಒಂದೂ ಮಲ್ಲಿಗೆಗೆ ತೊಂದರೆಯಾಗೋದಿಲ್ಲ ಅಂದರೆ ಉತ್ತಮ ರೀತಿಯ ಬೆಳೆಯನ್ನು ಕೊಡ್ತದೆ ಹೂ ಆಗ ಹೂವು ಬಿಡ್ತದೆ ನಂತರ ಮಲ್ಲಿಗೆಗೆ ಹಟ್ಟಿಗೊಬ್ಬರ ಹಾಕಿದ ನಂತರ ನಾವು ಈ ಸುಡುಮಣ್ಣನ್ನೂ ಉಪಯೋಗಿಸ್ತೇವೆ ಅದರ ನಂತರ ಅದಕ್ಕೆ ಕಡಲೇ ಬೀಜದ ಹಿಂಡಿಯನ್ನು ಹಾಕಿ ನಾವು ಅದಕ್ಕೇ ಮಲ್ಲಿಗೆಗೆ ಉಪಯೋಗಿಸ್ತೇವೆ ಮತ್ತು ನಾವೂ ಯಾವುದೇ ಒಂದು ಈಗ ಹೆಚ್ಚಾಗಿ ನಾವು ಯೂ ಈ ಹಟ್ಟಿಗೊಬ್ಬರವನ್ನೇ ಯೂಸ್ ಮಾಡುವುದರಿಂದ ಅದಕ್ಕೆ ಯಾವುದೆ ಯಾವುದೆ ತರಹದ ಇತರ ತೊಂದರೆಗಳು ಬರುವುದಿಲ್ಲ ಅಂದರೆ ನಾವು ರಾಸಾಯನಿಕವಾಗಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದರಿಂದ ಗಿಡ ಒಮ್ಮೆ ಒಳ್ಳೆಯದಾಗಿ ಕಾಣ್ಬೋದು ನಂತರದ ದಿನಗಳಲ್ಲಿ ಅದು ಆ ಮಣ್ಣಿನ ಒಂದೂ ಆ ಫಲವತ್ತತೆಯು ಹೋಗಿ ಆ ಗಿಡಕ್ಕೆ ಯಾವುದೇ ಒಂದು ನೈಸರ್ಗಿಕವಾದ ಎಂತ ಶಕ್ತಿ ಆ ಈ ಮಣ್ಣಿಗೆ ಇರುವುದಿಲ್ಲ ಅಂದರೆ ನಂತರ ಅದು ಏನಾದರೂ ಒಂದು ಮಲ್ಲಿಗೆ ಗಿಡ ಉತ್ತಮವಾದ ಬೆಳೆಯನ್ನು ಕೊಡಬೇಕಾದ್ರೆ ನಾವು ಅಂತಹ ರಾಸಾಯನಿಕ ಗೊಬ್ಬರಗಳನ್ನೇ ಉಪಯೋಗಿಸಬೇಕಾಗ್ತದೆ ಹಾಗಾಗಿ ನಾವು ಮಲ್ಲಿಗೆಗೆ ಮಲ್ಲಿಗೆಗೆ ಅಂತಲ್ಲ ಯಾವುದೇ ಒಂದು ಕೃಷಿಗೆ ಆಗಲಿ ನಾವು ಹೆಚ್ಚಾಗಿ ನಾವು ನಾವು ಹಟ್ಟಿಗೊಬ್ಬರವನ್ನು ಉಪಯೋಗಿಸುವುದರಿಂದ ಯಾವುದೆ ಒಂದು ತೊಂದರೆ ಬರುವುದಿಲ್ಲ ಹಾಗಾಗಿ ನಾವು ಇದರಿಂದ ನಮ್ಮ ಆರೋಗ್ಯದ ಬಗ್ಗೆಯೂ ಗಮನ ಕೊಡ್ಬೋದು ನಾವೂ ನಾವು ನಮ್ಮ ಪರಿಸರದ ಬಗ್ಗೆಯೂ ಗಮನವನ್ನು ಅಂದರೆ ಒಂದು ಒಳ್ಳೆಯ ಇದನ್ನು ಕೊಟ್ಟಾಗೆ ಆಗ್ತದೆ ಹಾಗಾಗಿ ಈ ನಾವು ಈಗ ಒಂದು ರಾಸಾಯನಿಕ ವಿಧಾನಗಳನ್ನು ಬಳಸದೆ ನಾವು ನಮ್ಮ ಪ್ರಾಕೃತಿಕ ವಿಧಾನವನ್ನೆ ಬಳಸಿ ಕೃಷಿಯನ್ನು ಮಾಡಿದರೆ ತುಂಬ ಒಳ್ಳೆಯದು ಹಾಗೆ ಹೇಳ್ಬೋದು ಈಗ ನಾವೂ ಮಲ್ಲಿಗೆಯ ಕೃಷಿಯನ್ನು ಬಿಟ್ಟು ಇತರ ನಾವು ಗೆಡ್ಡೆ ಗೆಣಸುಗಳನ್ನು ಬೆಳೆಸುವಾಗಲೂ ಅಷ್ಟೆ ನಾವು ಅದಕ್ಕೂ ಕೂಡ ಹಾಗೆ ಹಟ್ಟಿಗೊಬ್ಬರವನ್ನೇ ಯೂಸ್ ಮಾಡಬೇಕು ಯಾಕಂತ ಅಂದರೆ ಅಲ್ಲಿ ಕೂಡ ಹಾಗೆ ಅದು ಗೆಡ್ಡೆ ಗೆಣಸುಗಳಂಗೆ ಹಟ್ಟಿಗೊಬ್ಬರವನ್ನು ಬಳಸಿದರೆ ಯಾವುದೇ ತೊಂದರೆ ಬರುವುದಿಲ್ಲ ಈಗ ನಾವು ರಾಸಾಯನಿಕ ಗೊಬ್ಬರಗಳನ್ನು ಬಳಸಿದರೆ ಅದು ಆ ಮಣ್ಣಿನಲ್ಲಿ ಮಣ್ಣಿನ ಒಳಗೆ ಗೆಡ್ಡೆ ಗೆಣಸುಗಳಾಗ್ತದೆ ಅದರಲ್ಲಿ ರಾಸಾಯನಿಕವಾಗಿ ನಾವು ಯಾವುದು ವಿಷ ಪದಾರ್ಥಗಳನ್ನು ಹಾಕಿ ಬೆಳೆಸಿದ ಗೆಡ್ಡೆ ಗೆಣಸುಗಳನ್ನು ತಿನ್ನುವುದರಿಂದ ನಮಗೆ ವಿವಿಧ ರೀತಿಯ ಕಾಯಿಲೆಗಳು ಕೂಡ ಬರುವ ಸಾಧ್ಯತೆಗಳು ಇವೆ ಈಗ ಹೆಚ್ಚಿನದಾಗಿ ನಾವು ಯಾವುದನ್ನೂ ಕೂಡ ತಿಂದರೆ ಕೂಡ ನಮಗೆ ಅಂದರೆ ಆಗುವುದಿಲ್ಲ ಈಗ ಈಗ ಹೆಚ್ಚಿನ ಕಾಯಿಲೆಗಳು ಅಂದರೆ ಈ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರಲಿಕ್ಕೆ ಕಾರಣ ನಾವು ರಾಸಾಯನಿಕ ಗೊಬ್ಬರಗಳನ್ನು ಹಾಕಿಯೇ ನಾವು ಪ್ರಕೃತಿಯನ್ನು ಹಾಳು ಮಾಡಿ ಇಂತಹ ಒಂದು ಕಾಯಿಲೆಗಳು ಬರಲಿಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ನಾವು ಹೆಚ್ಚಿನದಾಗಿ ನಾವು ಯಾವುದೇ ಕೃಷಿಯನ್ನು ನಾವು ಮಾಡುವಾಗ ಅದಕ್ಕೆ ಅದು ಒಳ್ಳೆ ರೀತಿಯ ಬೆಳೆಯನ್ನು ಕೊಡಬೇಕಾದರೆ ಅದು ಒಳ್ಳೆ ಇಳುವರಿಯನ್ನು ಕೊಡಬೇಕಾದರೆ ನಾವು ನಾವೂ ಹಟ್ಟಿಗೊಬ್ಬರ ಇಲ್ಲದಿದ್ದರೆ ನಾವು ಕೆಲವೊಂದು ತರಕಾರಿಗಳನ್ನು ಮನೆಯಲ್ಲಿ ಯೂಸ್ ಮಾಡ್ತೇವೆ ಆ ಕೊಳೆತ ತರಕಾರಿಯನ್ನು ನಾವು ಎಸೆಯದೆ ಅದನ್ನು ಒಂದು ಕಡೆ ಶೇಖರಣೆ ಮಾಡಿ ಕಂಪೋಸ್ಟ್ ಗೊಬ್ಬರ ಅಂತ ಹೇಳ್ಬೋದು ಹೇಳಿ ಹೇಳ್ತಾರೆ ಏನೋ ಅದಕ್ಕೆ ಆ ಥರ ಮಾಡಿ ಅದರನ್ನು ನಾವು ಹಾಕಿದರೆ ಅದ್ರಿಂದಲೂ ಕೂಡ ಯಾವುದೇ ತೊಂದರೆ ಇರುವುದಿಲ್ಲ ಅದೊಂದು ಉತ್ತಮ ಫಲವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಈಗ ನಾವು ರಾಸಾಯನಿಕ ಗೊಬ್ಬರಗಳನ್ನು ಬಳಸಿದರೆ ಈಗ ಮಣ್ಣಿನಲ್ಲಿ ಎರೆಹುಳು ಇರ್ತದೆ ಇದು ಮಣ್ಣಿನಲ್ಲಿ ಎರೆಹುಳು ಅದು ಜೀವಂತವಾಗಿ ಇರುವುದಿಲ್ಲ ಆದರೆ ಅದರ ಸಂತತಿಯೆ ನಾಶವಾಗಿರುತ್ತದೆ ಈಗ ನಾವು ಚಿಕ್ಕನಿಂದಲೂ ನೋಡ್ಬೋದು ಮಳೆ ಬಿದ್ದ ಸಂದರ್ಭದಲ್ಲಿ ಆ ಮಣ್ಣಿನಲ್ಲಿ ಎರೆಹುಳುಗಳು ಮೇಲೆ ಬರುವುದನ್ನು ನಾವು ನೋಡ್ತಿದ್ದೆವು ಅಂದರೆ ಈಗಿನ ದಿನಗಳಲ್ಲಿ ನಮಗೆ ಅದು ಎರೆಹುಳು ಕಾಣಲಿಕ್ಕೆ ಸಿಗುವುದಿಲ್ಲ ಯಾಕಂತ ಅಂದ್ರೆ ನಾವು ಹೆಚ್ಚಾಗಿ ಈ ನೀವು ನಾವು ನೋಡ್ಬೋದು ಇಂಥ ಒಂದು ಏನಾದರೂ ಮನೆಯ ಪಕ್ಕದಲ್ಲಿ ಏನಾದರೂ ಆಗ ಹುಳಗಳು ಬರ್ತವೆ ಅಂಥೇಳಿ ಸುಣ್ಣದ ಹುಡಿ ಈ ಥರ ಗಿಡಕ್ಕೆ ರಾಸಾಯನಿಕ ಗೊಬ್ಬರ ಗೊಬ್ಬರಗಳನ್ನು ಹಾಕಿದಾಗ ಅವುಗಳು ಸತ್ತು ಹೋಗ್ತವೆ ಹಾಗಾಗಿ ನಾನೂ ಹೆಚ್ಚಾಗಿ ನಾವು ನಾವು ಏನೆಂದರೆ ನಾವು ಹೆಚ್ಚಾಗಿ ನಾವೂ ಈ ಹಟ್ಟಿಗೊಬ್ಬರವನ್ನೇ ಯೂಸ್ ಮಾಡಬೇಕು ಮತ್ತು ಪ್ರಕೃತಿಕವಾಗಿ ಸಿಗುವಂತಹದ್ದನ್ನು ಯೂಸ್ ಮಾಡಿದರೆ ಬಳಸಿದರೆ ಯಾವುದೇ ತೊಂದರೆಗಳು ಬರುವುದಿಲ್ಲ ಇಲ್ಲಿ ನಮ್ಮ ಪರಿಸರ ಒಳ್ಳೆಯದಾಗಿರ್ತದೆ ನಮ್ಮ ಆರೋಗ್ಯವು ಒಳ್ಳೆಯದಾಗಿರ್ತದೆ ಇದರಲ್ಲಿ ಉತ್ತಮ ರೀತಿಯ ಬೆಳೆಗಳನ್ನು ಕೂಡ ನಾವು ತೆಗೆದುಕೊಳ್ಳಬಹುದು ಹಾಗೆಯೇ ಒಳ್ಳೆಯ ಫಲಿತಾಂಶವನ್ನು ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ